ನಮಸ್ಕಾರ ಸರ್ ಇದು ನಿಮ್ಮ ಕ್ಯಾಬಾ ನನಗೆ ನಾಳೆ ಶಿವಮೊಗ್ಗ ರೈಲ್ವೆ ಸ್ಟೇಷನ್ನಿಗೆ ಹೋಗಬೇಕು ನಿಮ್ಮ ಕ್ಯಾಬ್ ಬಾಡಿಗೆಗೆ ಸಿಗಬಹುದಾ ಇಲ್ಲಿಂದ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಎಷ್ಟು ದೂರ ಆಗುತ್ತದೆ ಮತ್ತು ನಿಮ್ಮ ಕ್ಯಾಬಿನಲ್ಲಿ ಎಷ್ಟು ರೇಟ್ ಆಗುತ್ತದೆ ನಾನು ಈ ಊರಿಗೆ ಹೊಸಬ ನನಗೆ ಈ ಹತ್ತಿರದಲ್ಲಿರುವ ಮೇನ್ ರೋಡ್ನಲ್ಲಿ ಹೋದರೆ ಆಟೋ ಸಿಗಬಹುದಾ ನನಗೆ ಹತ್ತಿರದಲ್ಲೇ ಇರುವ ಬ್ಯಾಂಕಿಗೆ ಹೋಗಿ ಅಲ್ಲಿನ ಕೆಲಸ ಮುಗಿಸಿ ನಂತರ ಶಿವಮೊಗ್ಗ ಬಸ್ ನಿಲ್ದಾಣಕ್ಕೆ ಹೋಗಬೇಕು